ನಾವು ಒಂದು ಅಂದರೆ ನಾವು ಮೆಣ್ಸಿನ್ ಗಿಡ ಟಮಾಟಿ ಗಿಡ ಮತ್ತು ಬದನೇಕಾಯಿ ಗಿಡ ಮನೆಯಲ್ಲೇ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಅಲ್ಲೀ ಸ್ವಲ್ಪ ಸ್ವಲ್ಪ ಹಾಕೋಳ್ತೀವಿ ಹಾಕೊಂಡು ಮೇಲೆ ಅದಕ್ಕೇ ಸುತ್ತಲೂ ರೌಂಡ್ ಥರಾ ಇದು ಮಾಡಿ ಅದಕ್ಕೆ ನೀರು ಹಾಕ್ತೀವಿ ನೀರು ಮತ್ತು ಆಡಿನ ಗೊಬ್ಬರ ಮತ್ತು ಇದು ಎಮ್ಮೆ ಆಕಳದ್ದು ಅದ್ರದೂ ಗೊಬ್ಬರ ತಂದು ಹಾಕ್ತೀವಿ ಹಾಕಿ ದಿನ ನೀರು ಹಾಕ್ತೀವಿ ನೀರು ಹಾಕ್ತೀವಿ ಆಮ್ಯಾಗೆ ಅದಕ್ಕೆ ಒಂಥರಾ ರೋಗ ಬರ್ತದೆ ಆ ರೋಗಕ್ಕೆ ಆಕಳು ಗೋ ಮಂತ್ರ ಮತ್ತು ಇದ್ರದೂ ಮೊನ್ನೆ ಹೇಳಿದ್ರು ಖುಷಿ ಇಲಾಖೆಲಿಂದ ಬಳ್ಳೊಳ್ಳಿ ಹಸಿಮೆಣ್ಶಿನ್ಕಾಯಿ ಆಮ್ಯಾಗೇ ಈ ಬೇವಿನ್ ಸೊಪ್ಪು ಎಲ್ಲ ಹರ್ದು ಬಿಟ್ಟು ಆಕಳುಗೋಮಂತ್ರ ಹಾಕಿ ಅದು ಬೇಯಿಸೀ ಕುದಿಸಿ ಇವಾಗ ಇವತ್ತು ಕುದಿಸಿ ನಾಳೆ ಇಷ್ಟು ಎಷ್ಟು ಟೈಮಿಗೆ ಕುದಿಸಿರ್ತೀವಿ ಅಷ್ಟು ಟೈಮಿಗೆ ತಗಂಡು ಅದನ್ನು ಸೋಸಿ ಆಮ್ಯಾಗೆ ಗಿಡಗುಳಿಗೆ ಸ್ಪ್ರೈ ಮಾಡಿ ಸ್ಪ್ರೈ ಮಾಡಿದ ಮೇಲೆ ಅದ್ರ ಬಗ್ಗೆ ಹೆಂಗೆ ಹೆಂಗಿರ್ತವ ಅನ್ನೋದು ಅದು ಸ್ಪ್ರೈ ಮಾಡಿದ ಮೇಲೆ ಯಾವ್ ರೋಗ ಇರೋದಿಲ್ಲ ಹೂವಾಗಲಿ ಬ ಹಣ್ಣಾಗಲಿ ಟಮಟ ಹಣ್ಣಾಗಲಿ ಮೆಣಸಿನ್ಕಾಯಿ ಆಗಲಿ ಮತ್ತು ಬದನೇಕಾಯಾಗ್ಲಿ ಚೆನ್ನಾಗ್ ಬರ್ತತಿ ಯಾವುದು ನಾವೂ ರಾಸಾಯನಿಕ ಗೊಬ್ಬರ ಮಾತ್ರ ಹಾಕೋದಿಲ್ಲ ಮನೆಯಲ್ಲೇ ಕೊಟ್ಟಿಗೆ ಗೊಬ್ಬರ ಎಂಥದೂ ಬಳಸ್ತೀವಿ ನಾವು ಇಲ್ಲೇ ಸುತ್ತ ಮುತ್ಲಾ ಆಡಿನ್ ಗೊಬ್ಬರ ತಂದು ಹಾಕ್ತೀವಿ ಮತ್ತು ಸ್ವಲ್ಪಾ ಹೂವು ಹೂವು ಅಂದರೆ ಈ ದಾಸ್ವಾಳ್ ಹೂವು ಇಂಥವೆಲ್ಲಾ ಮನೆ ಹತ್ತಿರನೇ ದೇವರಿಗೆ ದೇವರಿಗೆ ಇಲ್ಲೇ ಮನೆ ಹತ್ತಿರನೇ ಸ್ವಲ್ಪ ಹಾಕೊಂಡು ದಾಸ್ವಾಳ್ ಹೂವು ಮತ್ತು ಒಂದಷ್ಟೂ ಇದ್ರದೂ ಸೇವಂತಿಗೆ ಹೂವು ಅಂಥವೆಲ್ಲ ಹಾಕಿದೀವಿ ಹಾಕಿದ್ದು ಬೆಳೆದಿದ್ದೇ ನಾವು ಮನೆಗೆ ಪೂಜೆಗ್ ಬಳಸ್ಕೊಂತೀವಿ ಮತ್ತು ಕೆಲವೂ ಕೇಳ್ತಾರೆ ಒಂದಷ್ಟು ಹೂವು ಕೊಡು ಅಂದ್ರೆ ಅವರಿಗೂ ನಾವು ಹೂವು ಕೊಡ್ತೀವಿ ಹೂವು ಮಾರ್ಕೋಳೋದಿಲ್ಲ ನಾವು ನಾವೇ ಅಕ್ಕ ಪಕ್ಕ ಇರೋರಿಗೆ ಒಂದಷ್ಟ್ ಕೊಟ್ಕೊತಿವಿ ಕೊಟ್ಗಂಡು ಆಮ್ಯಾಗೆ ಕೊಟ್ಕೊತಿವಿ ಕೆಲವು ಮನೆತಾಗೆ ಎಲ್ಲ ಹೋಗಿ ನಾವು ಹೇಳ್ತಿವಿ ಮೊನ್ನೆ ಹಿಂಗೆ ಕೃಷಿ ಇಲಾಖೆಲಿಂದ ಹೇಳಿದರು ಈ ಥರಾ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕೋದ್ ಬಿಟ್ಟು ಹಿಂಗ ಪ್ರಯೋಗ ಮಾಡಿ ಹಾಕಿ ಪಲ್ಯಾಕ ಈ ಮೆಂತೆ ಪಲ್ಯ ರಾಜ್ ಗಿರಿ ಆಮ್ಯಾಗೇ ಕೊತ್ತಂಬ್ರಿ ಮೆಂತೆ ಸೊಪ್ಪು ಈ ಎಲ್ಲ ತರಕಾರಿ ಪಲ್ಯಾಕ್ಕೆ ಎಲ್ಲ ಇಂಥ ಸ್ಪ್ರೈ ಮಾಡಿದರೆ ಚೆನ್ನಾಗ್ ಬರ್ತತಿ ರಾಸಾಯನಿಕ ಗೊಬ್ಬರನೇ ಇರೋದಿಲ್ಲ ಯಾವ ಅದನ್ನು ಹಾಕಿದ್ರೆ ಏನು ಇದು ಇರೋದಿಲ್ಲ ಇದನ್ನು ಹಾಕಿ ನೋಡಿರಿ ಚೆನ್ನಾಗ್ ಬರ್ತತಿ ಮನುಷ್ಯನಿಗೂ ಯಾವುದು ಇದು ಇರೋದಿಲ್ಲ ಅದು ರಾಸಾಯನಿಕ ಗೊಬ್ಬರ ಹಾಕಿದ್ದು ಜಲ್ದಿ ಬಂದು ಬಿಡ್ತತಿ ಇದು ಹಾಕಿ ನೋಡ್ರಿ ಇದು ಚೆನ್ನಾಗ್ ಬರ್ತತಿ ಮನುಷ್ಯನಿಗು ಯಾವ್ದು ಇರೋದಿಲ್ಲ ಇರೋದಿಲ್ಲ ನಾವು ಮಾರ್ಕೆಟಲಿಂದ ತರೋ ಇಲ್ಲೇ ಸ್ವಲ್ಪ ಅಲ್ಪ ಜಾಗ ಇದ್ರೆ ಮನೆ ಹತ್ತಿರನೇ ಹಾಕೊಂಡು ನಾವೇ ಬೆಳೆಸ್ಕೊಂದು ನಮ್ಮ ಮಕ್ಕಳು ಮರಿಗೆ ನಮ್ಮ ಮನೆಯವ್ರಿಗೆ ಎಲ್ಲ ಬಳಸ್ಕೊಂದು ನಾವೇ ಮಾಡ್ಕೇಂಡು ನಾವೇ ತಿನ್ಬೋದು ಅಲಾ ಕೆಲವೂ ನಾವು ಬೆಳೆದು ಇದು ಕೆಲವು ಮಂದಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಈ ಅವರು ಬೆಳೆದಿದ್ದು ನೋಡಿ ನಾವು ಬೆಳೆಸ್ಕೋಬೇಕ್ ಅನ್ನೋದು ಅವರು ಸ್ವಲ್ಪ ಮಾಹಿತಿ ಸಿಗ್ತತೆ ಅವ್ರು ನೋಡು ಅಷ್ಟೇ ಜಾಗ ಇದ್ರೂ ಪುಟ್ಯಾಗ ಇಂಥಾದ್ರಗೆಲ್ಲಾ ಹಾಕಿ ಬೆಳ್ಕಾಂತರ ಅನ್ನೋದು ನೋಡ್ಕೊತಾರೆ ನಾವು ಒಂದು ಸಹ ಒಂದುಕಡೆ ಹೋಗಿದ್ವಿ ಅಲ್ಲಿ ಇಷ್ಟು ಇಷ್ಟು ಇಷ್ಟೇ ಪುಟ್ಯಾಗೆಲ್ಲ ಮೆಂತೆ ಪಲ್ಯ ರಾಜಿರೀ ಮತ್ತು ಪನ್ಕನ್ ಪಲ್ಯ ಉಲ್ಚಿಕ ಇಂಥವೆಲ್ಲಾ ಬೆಳ್ಕೊಂಡಿದ್ರು ನಾವು ಅದನ್ನು ನೋಡಿ ಬಂದು ನಾವು ಸ್ವಲ್ಪ ಸ್ವಲ್ಪ ಮನೆ ಹತ್ರನೇ ಸ್ವಲ್ಪ ನಮ್ಮ ಖಾಲಿ ಜಾಗ ಇದೆ ಹಾಕ್ಕೊಂಡಿವಿ ಮತ್ತು ಸೊಸ್ವಲ್ಪ ಸಣ್ಣ ಸಣ್ಣ ಪುಟ್ಟಿ ಒಳಗೆ ಬೆಳ್ಕೊನ್ತಿದಿವಿ ಅಷ್ಟೇ ಅಷ್ಟೇ ಮಾಹಿತಿ ಗೊತ್ತು ನಮಗೆ ಬರೋಲ್ಲ ಇವತ್ತು ಬರೋಂಗಿಲ್ಲ